ನಾನು ಬಟ್ಟೆಯನ್ನು ಕೈಯಿಂದನೇ ಒಗೆಯೋದು ಅಂದರೆ ಒಂದು ಬಕೆಟಲ್ಲಿ ಒಂದು ಐದಾರು ಬಟ್ಟೆ ಒಗಿತೀನಿ ಆ ಥರ ಫಶ್ಟು ನೆನ್ಸಿ ಇಡ್ತೀನಿ ನೆನೆಸಿಟ್ಟು ಆಮೇಲೆ ಒಂದೊಂದೇ ಬಟ್ಟೆಗೆ ಸೋಪ್ ಹಚ್ಚಿಕೊಂಡು ಉಜ್ಜುತ್ತೀನಿ ಆಮೇಲೆ ಅದನ್ನು ಕಂಫರ್ಟಲ್ಲಿ ಜಾಲಾಕಿ ಆಮೇಲೆ ಆರಿಸ್ತೀನಿ ಈ ಥರ ನಾನು ಬಟ್ಟೆ ಒಗೆಯೋದು ಹಾಗೆಯೇ ಬಿಸ್ ಬೇಸಿಗೆಗಾಲದಲ್ಲಿ ಆರಾಮಾಗಿ ಬಟ್ಟೆ ಒಣಕೊತ್ತಾವೆ ಮಳೆಗಾಲದಲ್ಲಿ ಚಪ್ಪರ ಆ ಥರದ್ದು ಇಲ್ಲ ಅಂದರೆ ಮನೆ ಒಳಗಡೆಯೇ ತಂತಿ ಆ ಥರದ್ದೆಲ್ಲ ಕಟ್ಟು ಕಟ್ಟಿ ಅಲ್ಲಿ ಬಟ್ಟೆನ ನೇತು ಹಾಕ್ತಿನಿ ಇನ್ನೇನು ಚಳಿಗಾಲದಲ್ಲೂ ಕೂಡ ಹೊರಗಡೆ ಹಾಕಿದ್ರೆ ಅದು ಆರ್ಕೊಳ್ಳುತ್ತೆ ಬೆಳಿಗ್ಗಿಂದ ಸಂಜೆವರೆಗೂ ಬಿಟ್ಟರೆ ಸಾಕು ಇಲ್ಲಂದರೆ ಫ್ಯಾನಿನ ಗಾಳಿಯಲ್ಲಿ ಬಟ್ಟೆ ಬೇಗ ಆರಿಕೊಳ್ಳುತ್ತೆ ಬೇಸಿಗೆಗಾಲ್ದಲ್ಲಿ ಈಸಿಯಾಗಿ ಒಣಕೊಳುತ್ತೆ ನೀರು ಜಾಸ್ತಿ ಖರ್ಚು ಮಾಡದೆ ಇರೋ ತರ ನೋಡ್ಕೋಬೇಕಂದರೆ ನಾವು ವಾಷಿಂಗ್ ಮಿಷಿನನ್ನ ನಾವು ಕಮ್ಮಿ ಯೂಸ್ ಮಾಡಬೇಕು ಯಾಕಂದರೆ ವಾಷಿಂಗ್ ಮಿಷಿನ್ ತುಂಬ ನೀರನ್ನ ಯೂಸಾ ಮಾಡಿಕೊಳ್ಳುತ್ತೆ ಅದಕ್ಕೋಸ್ಕರ ವಾಷಿಂಗ್ ಮಿಷಿನನ್ನ ನಾವು ಬಳಕೆನಾ ಕಮ್ಮಿ ಮಾಡ್ಕೋಬೇಕು ಬಟ್ಟೆಗಳನ್ನ ಎರಡು ಮೂರು ಬಕೆಟಲ್ಲಿ ತುಂಬ ಕಮ್ಮಿ ಬಕೆಟಲ್ಲೆ ನಾವು ಒಗೆಯೋ ಥರ ನೋಡ್ಕೋಬೇಕು ಒಗೆದಿರೋ ಬಟ್ಟೆಯಲ್ಲೇ ಜಾಲಾಕಬೇಕು ಅಂದರೆ ಗಲೀಜು ಹೋಗ್ಬೇಕಂದ್ರೆ ಇವಾಗ ನಾವು ಒಳ್ಳೆಯ ನೀರಿಂದ ಜಾಲಾಕಲೇಬೇಕು ತುಂಬ ಕಮ್ಮಿ ಖರ್ಚು ಕಮ್ಮಿ ನೀರಲ್ಲಿ ಒಗೆಯೋ ಥರ ನೋಡ್ಕೋತೀನಿ